ನಾವು ಸ್ವಿಗ್ಗಿಯಲ್ಲಿ ಪಿಝನ ಆರ್ಡರ್ ಮಾಡಿದ್ವಿ ಟೈಮ್ ಇಷ್ಟು ಹೊತ್ತು ಆದರೂ ಇನ್ನೂ ಬಂದಿಲ್ಲ ತ್ರೀ ಅವರ್ಸ್ ಬೇರೆ ಆಗಿದೆ ಆರ್ಡರ್ ಎಲ್ಲಿದೆ ಅಂತ ತಿಳಿ ಅದ್ರ ಬಗ್ಗೆ ನಮಗೆ ಇನ್ಪಾಮೇಷನ್ಸ್ ಬೇಕಿತ್ತು ಏನಕ್ಕೆ ಅಂದರೆ ಲಾಸ್ಟ್ ಟೈಮ್ ಕೂಡ ನಾವು ಆರ್ಡರ್ ಮಾಡಿದವಾಗ ಅದು ಏನಾಗಿತ್ತು ಅಂತ ಹೇಳಿದ್ರೆ ಅವ್ರು ಸುಮ್ಮನೆ ಇಷ್ಟೊತ್ತು ಟೈಮ್ ತುಂಬ ತಗೊಂಡು ತಂದೇ ಕೊಟ್ಟಿರಲಿಲ್ಲ ಡೆಲಿವರಿಡ್ ಆಗಿರಲಿಲ್ಲ ಅದಕ್ಕೋಸ್ಕರ ಈ ಸಲ ಇದ್ರದ್ದು ಆರ್ಡರ್ ಎಲ್ಲಿದೆ ಅಂತ ತಿಳ್ಕೊಬೇಕಿತ್ತು ಏನಕ್ಕೆ ಅಂತ ಹೇಳಿದ್ರೆ ಪ್ರೋಗ್ರಾಮ್ ಇತ್ತು ಅದಕ್ಕೋಸ್ಕರ ನಾವು ಇದ್ಕೆ ಆರ್ಡರ್ ಮಾಡಿದ್ವಿ ಬೇಕು ಅಂತ ಹೇಳಿಬಿಟ್ಟು ಆದ್ರೆ ಇಷ್ಟು ಇನ್ ಇಲ್ಲಿ ತನ್ಕವೂ ಅದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ನಿಮ್ಮದು ಇದಕ್ಕೆ ಕಾಲ್ ಮಾ ಸ್ವಿಗ್ಗಿ ಇದಕ್ಕೆ ಕಾಲ್ ಮಾಡಿದ್ರೆ ಅವರು ಪಿಕಪ್ ಮಾಡ್ತಾ ಇಲ್ಲ ಆಮೇಲೆ ಅವರು ಡೆಲವರಿ ಇದು ಮಾಡೋರು ಅವ್ರಿಗೆ ಕಾಲ್ ಮಾಡಿದ್ರೆ ಅವ್ರು ಅವಾಗ ಬರ್ತೀನಿ ಅಂತ ಹೇಳಿದ್ರು ಇನ್ನೂ ಒನ್ ಅವರ್ ಆದರೂ ಕೂಡ ಬಂದಿಲ್ಲ ಎಮೌಂಟು ಬೇರೆ ಪೇ ಆಗಿದೆ ಕ್ಯಾಶ್ ಆನ್ ಡೆಲಿವರಿ ಕೊಟ್ಟಿಲ್ಲ ನಾವು ಫೋನ್ಪೇ ಇದನ್ನು ಮಾಡಿದ್ದೀವಿ ಆದರೆ ಇನ್ನೂ ಬರ್ತ ಬಂದಿಲ್ಲ ಅವರು ಎಲ್ಲಿದ್ದಾರೆ ಅಥವಾ ಈ ಆರ್ಡರ್ ಏನಾಗಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಅದ್ರ ಬಗ್ಗೆ ನಮಗೆ ಮಾಹಿತಿ ಬೇಕಿತ್ತು ಇದೇ ರೀತಿ ಆದರೆ ಕಷ್ಟ ಆಗುತ್ತೆ ಆರ್ಡರ್ ಮಾಡ್ ಎಟ್ ಅ ಟೈಮ್ ಇರುತ್ತೆ ಅಂತ ನಾವು ಆರ್ಡರ್ ಮಾಡಿದ್ವಿ ಹೇಳಿದ ಟೈಮ್ಗೆ ಇರ್ತಾರೆ ಅಂತ ಹೇಳಿ ಆದ್ರೆ ಇನ್ನೂ ಅದ್ರ ಬಗ್ಗೆ ಯಾವುದೇ ಮಾಹಿತಿ ಸಿಗ್ತಾ ಇಲ್ಲ ವಿಚಾರ್ಸ್ಬೇಕುಕ್ ಅಂತ ಅಂದ್ಕೊಂಡ್ರೆ ಆಗ್ತಾ ಇಲ್ಲ ಎಲ್ಲಿದೆ ಅಂತ ಗೊತ್ತಿಲ್ಲ ಆರ್ಡರ್ದು ಅರ್ಜೆಂಟ್ ಆಗಿ ನಮ್ಗೆ ಫುಡ್ ಬೇಕಿತ್ತು ಅದು ಪಿಝಾ ಮತ್ತು ಏನಂತ ಹೇಳಿದ್ರೆ ಲಾಸ್ಟ್ ಟೈಮ್ ಕೂಡ ಲಾಸ್ಟ್ ಟೈಮ್ ಏನಾಗಿತ್ತು ಅಂತ ಹೇಳಿದ್ರೆ ನಾವು ಆರ್ಡರ್ ಮಾಡಿದ್ವಿ ಇದನ್ನೇ ಪಿಝಾನೇ ಅವಾಗ ಏನಾಗಿತ್ತು ಅಂತ ಹೇಳಿದ್ರೆ ಬರ್ತೀನಿ ಅಂತ ಹೇಳಿ ಬಂದಿರಲಿಲ್ಲ ಅದಕ್ಕೂ ಲಾಸ್ಟ್ ಟೈಮ್ ನಾವು ಮ ಅದಕ್ಕೂ ಅದಕ್ಕೂ ಹಿಂದೆ ಆರ್ಡರ್ ಮಾಡಿದವಾಗ ಸಿಕ್ಕಾಪಟ್ಟೆ ಟೈಮ್ ತಗೊಂಡು ತಗೊಂಡಿದ್ದರು ಆದರೆ ಇವಾಗ ಇದ್ರ ಬಗ್ಗೆ ಅವ್ರು ಕಾಲೂ ಪಿಕ್ ಮಾಡ್ತಾ ಇಲ್ಲ ಇದೂ ಮಾಡ್ತಾ ಇಲ್ಲ ಈ ಥರ ಆದರೆ ಇದರದು ಇದ್ರ ಇನ್ಫಾಮೇಶನ್ ತಿಳ್ಕೊಳ್ಳೋದ್ದು ಹೇಗೆ ಅಂತಲೂ ಗೊತ್ತಾಗ್ತಾ ಇಲ್ಲ ನಮಗೆ ಮತ್ತೇನು ಅಂತ ಹೇಳಿದ್ರೆ ಇದರದು ಮೇಯ್ನ್ ಬ್ರಾಂಚ್ದು ನಂಬರು ಇದ್ರ ನಂಬರ್ ಡೀಟೇಲ್ಸ್ ಅಥವಾ ಅವ್ರ್ದು ಯಾರದಾದ್ರೂ ನಂಬರ್ ಇದ್ದರೆ ಒಳ್ಳೆಯದು ನಮಗೆ ಪಕ್ಕಾ ಇನ್ಪಾಮೇಶನ್ ಬೇಕಾಗುತ್ತೆ ಇದ್ರ ಬಗ್ಗೆ ಇಲ್ಲ ಅಂದರೆ ಇನ್ ಮೇ ಆನ್ಲೈನು ಅಥವಾ ಆನ್ಲೈನಲ್ಲಿ ಆರ್ಡರನ್ನ ಯಾರೂ ಇದು ಮಾ ಆನ್ಲೈನ್ ಆರ್ಡರ್ ಮಾಡೋಕ್ಕೆ ಯಾರೂ ಇಷ್ಟಪಡಲ್ಲ ಕರೆಕ್ಟ್ ಟೈಮ್ಗೆ ಇದ್ದರೆ ಎಲ್ಲರೂ ಖುಷಿಯಿಂದ ಆರ್ಡರ್ ಮಾಡ್ತಾರೆ ಲಾಸ್ಟ್ ಟೈಮ್ ಹೀಗೆ ಆದದ್ದರಿಂದ ಸ್ವಲ್ಪ ಬೇಜಾರು ಇದೆ ಏನಕ್ಕೆ ಅಂತ ಹೇಳಿದ್ರೆ ಆರ್ಡರು ಬಂದಿಲ್ಲ ಅಂತ್ಹೇಳಿ ನಾವು ಇಲ್ಲಿ ವೇಯ್ಟ್ ಮಾಡ್ತಾ ಇದ್ದೀವಿ ಫುಡ್ಗೋಸ್ಕರ ಆದರೆ ಇಲ್ಲಿ ಬಂದಿರಲ್ಲ ಫುಡ್ಡು ಕಷ್ಟ ಆಗುತ್ತೆ ಮತ್ತೇನಂತೆ ಮತ್ತೇನಂದರೆ ಇವಾಗ ಪ್ರೋಗ್ರಾಮ್ ಇದೆ ಅಥವಾ ಏನೋ ಒಂದು ಇದಕ್ಕೋಸ್ಕರ ನಾವು ಆರ್ಡರ್ ಮಾಡಿರ್ತೀವಿ ಫುಡ್ಡನ್ನ ಬರಲ್ಲ ಕಷ್ಟ ಆಗುತ್ತೆ ಮತ್ತೇನಂತ ಹೇಳಿದ್ರೆ ಅಟ್ ಲೀಸ್ಟ್ ಎಲ್ಲಿದ್ದಾರೆ ಅಂತ ಹೇಳಿದ್ರೆ ನಮ್ಗೆ ಒಂದು ಕನ್ಫಮೇಶನ್ ಸಿಗುತ್ತಲ್ವಾ ಏನೂ ಸಿಗಲ್ಲ ಇದರಲ್ಲಿ ಗೊತ್ತಿಲ್ಲ ತುಂಬ ಪ್ರಾಬ್ಲಮ್ ಆಗಿರತ್ತೆ ಇವಾಗ ಊಟಕ್ಕೆ ಅಥವಾ ಈ ಥರ ಊಟ ಏನಾದರೂ ಆರ್ಡರ್ ಮಾಡಿದರೆ ಹಸ್ಕೊಂಡೇ ಇರಬೇಕಾಗತ್ತೆ ಆವತ್ತೆಲ್ಲ ಕಷ್ಟ ಆಗುತ್ತೆ ಆರ್ಡರು ಆರ್ಡರ್ದು ಡೀಟೇಲ್ಸ್ ಏನೂ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಇಷ್ಟೊತ್ತು ತನ್ಕವೂ ಇದ್ರ ಬಗ್ಗೆ ಆರ್ಡರ್ ಮಾಡಿದ್ರದ್ದು ಪ ಸ್ವಿಗ್ ಪಿಝ್ ಫುಡ್ ಬಗ್ಗೆ ಯಾವುದೂ ಮಾಹಿತಿ ಸಿಗ್ತಿಲ್ಲ ನಮಗೆ ಅವ್ರಿಗೆ ಕಾಲ್ ಅವ್ರನ್ನ ಹೆಂಗೆ ಕನೆಕ್ಟ್ ಮಾಡಿ ಮಾಡಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ ಅವ್ರದ್ದು ಡಿಲೆವರಿ ಬಾಯ್ಗೆ ಕಾಲ್ ಮಾಡಿದ್ರೆ ಕಾಲ್ ತಗೊಳ್ತಾ ಇಲ್ಲ ಅವರು ಕ್ಯಾಶ್ ಕೂಡ ಪೇ ಆಗಿದೆ ನಮಗೆ ಪ್ರಾಬ್ಲಮ್ ಆಗ್ತಿದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ